ಉದ್ಯೋಗವನ್ನು ಹೊರತುಪಡಿಸಿ ನನ್ನ ಹವ್ಯಾಸ ಎಂದರೆ ನನಗೆ ಟೇಲರಿಂಗ್ ಸೀರೆಗಳಿಗೆ ಕುಚ್ಚನ್ನು ಹಾಕುವುದು ಮತ್ತು ಮತ್ತು ಡ್ರಾಯಿಂಗ್ಗಳನ್ನು ಕೆಲವು ಕಲೆ ಕಲಾಕೃತಿಗಳನ್ನು ಬಿಡಿಸುವುದು ಮತ್ತು ಹೀಗೇ ಕೆಲವು ಕಿವಿಯ ಓಲೆ ಇಂಥವುಗಳ ಚಿಕ್ಕ ಪುಟ್ಟವುಗಳನ್ನು ಮಾಡುವುದು ಮತ್ತು ನನಗೆ ಸಮಯ ಸಿಕ್ಕಾಗ ನಾನು ನನಗೆ ನಾನು ಕೆಲವು ಪುಸ್ತಕಗಳನ್ನು ಓದುತ್ತೇನೆ ಇದು ಎಲ್ಲ ನನ್ನ ಮನಸ್ಸಿಗೆ ತುಂಬಾ ಖುಷಿ ಸಿಗುತ್ತೆ ಹೀಗಾಗಿ ನನಗೆ ಏನು ಬಿಡುವಿನ ನನ್ನ ಉದ್ಯೋಗವನ್ನು ಬಿಟ್ಟು ನನಗೆ ಇಂತಹ ಕೆಲವೊಂದು ಚಿಕ್ಕ ಪುಟ್ಟ ಹವ್ಯಾಸಗಳು ಇವೆ ಅದೇ ಕ ಕಿವಿಯ ಓಲೆ ಇವುಗಳನ್ನ ತಯಾರಿಸುವುದು ಅಥವಾ ಸರ ಕುತ್ತಿಗೆಯ ಕೆಲವೊಂದು ಸರಗಳನ್ನು ತಯಾರಿಸುವುದು ಇಂಥವುಗಳನ್ನೆಲ್ಲ ನಾನು ನನ್ನ ಹವ್ಯಾಸವಾಗಿ ಇಟ್ಟುಕೊಂಡಿದ್ದೇನೆ